ನಮ್ಮ ಮನೆಯ ಸುತ್ತಮುತ್ತಲಿನ ಪ್ರದೇಶವನ್ನು ಸ್ವಚ್ಛವಾಗಿಟ್ಟುಕೊಳ್ಳೋದು ಬಹಳ ಮುಖ್ಯ ಯಾಕೆ ಅಂದರೆ ಎಲ್ಲಿ ಸ್ವಚ್ಛತೆ ಶುದ್ಧವಾಗಿರ್ತೀವೋ ಅಲ್ಲಿ ದೇವರು ನೆಲೆಸಿರ್ತಾರೆ ಅನ್ನೋದು ಒಂದು ನಮ್ಮ ರೂಢಿ ಮಾತು ಸ್ವಚ್ಛತೆ ಅನ್ನೋದು ಬಹಳ ಮುಖ್ಯ ಸ್ವಚ್ಛತೆಯಲ್ಲಿ ಎರಡು ಥರ ಒಂದು ವೈಯಕ್ತಿಕ ಸ್ವಚ್ಛತೆ ಮತ್ತು ನಮ್ಮ ಸುತ್ತಮುತ್ತ ಪ್ರದೇಶದ ಅಂದರೆ ಸಮುದಾಯ ಸ್ವಚ್ಛತೆ ಸಮುದಾಯ ಸ್ವಚ್ಛತೆಯಲ್ಲಿ ತಗೊಂಡರೆ ನಮ್ಮ ಮನೆಯ ಒಳಗೂ ಮತ್ತು ಹೊರಗೂ ನಾವು ಯಾವಾಗಲೂ ಸ್ವಚ್ಛವಾಗಿಟ್ಕೋಬೇಕು ಮನೆ ಹೊರಗಡೆ ಅಂತ್ಹೇಳಿದಾಗ ನೀವು ತುಂಬ ಕಡೆ ನೋಡಿರ್ಬೋದು ಅಕ್ಕಪಕ್ಕದಲ್ಲಿ ತುಂಬ ಗಲಾಟೆ ಮನಸ್ತಾಪ ಆಗೋದು ನಮ್ಮ ಸಂಬಂಧ ಅಷ್ಟು ಒಳ್ಳೆಯ ರೀತೀಲಿ ಮುಂದುವರ್ಸ್ಕೊಂಡು ಹೋಗೋಕ್ಕಾಗಲ್ಲ ಅಂತ್ಹೇಳಿದ್ರೆ ಹೆಚ್ಚು ಎಷ್ಟೋ ಊರುಗಳಲ್ಲಿ ಪ್ರದೇಶಗಳಲ್ಲಿ ಇದೇ ಒಂದೂ ಕಾರಣ ಆಗಿರುತ್ತೆ ಅಂದರೆ ನಮ್ಮ ಮನೆಯ ಕಸ ತಂದುಬಿಟ್ಟು ಪಕ್ಕದ ಮನೆಗ್ಹಾಕೋದು ಅಥ್ವಾ ಎದ್ರುಗಡೇ ಮನೆಯವರು ತಂದು ನಮ್ಮ ಮನೆ ಹತ್ರ ಹಾಕೋದು ಇದರಿಂದ ಅನೇಕ ಗಲಾಟೆಗಳು ಮನಸ್ತಾಪಗಳು ಆಗಿರೋದು ನಾವು ನೀವೆಲ್ಲರೂ ನೋಡಿದ್ದೀವಿ ಒಂದು ಆ ಥರ ನಾವು ಸುತ್ತಮುತ್ತ ಸಮುದಾಯದಲ್ಲಿ ನಮ್ಮ ಸಂಬಂಧ ಚೆನ್ನಾಗಿರ್ಬೇಕು ಅಂತ್ಹೇಳದ್ರೆ ನಮ್ಮ ವಾತಾವರಣ ಚೆನ್ನಾಗಿರ್ಬೇಕು ಅಂತ್ಹೇಳಿದ್ರೆ ನಾವು ನಮ್ಮ ಮನೆಯ ಸ ವಾತಾವರಣ ಸ್ವಚ್ಛತೆ ಜೊತೆಗೆ ಅಕ್ಕಪಕ್ಕದ ವಾತಾವರಣವೂ ಚೆನ್ನಾಗಿಟ್ಕೋಬೇಕು ಅಂದರೆ ನಮ್ಮ ಮನೆ ಕಸ ಇನ್ನೊಬ್ಬರ ಮನೆಗೆ ಹಾಕ್ಕೊಳ್ಳೋದು ಅದು ಅಷ್ಟೂ ಒಳ್ಳೆಯ ಒಂದು ಗುಣ ಅಲ್ಲ ಮತ್ತು ಅದ್ರ ಜೊತೆಗೆ ನಾವು ಒಂದು ಊರು ಒಂದು ಸಮುದಾಯ ಒಂದು ಗ್ರಾಮ ಒಂದು ಹಳ್ಳಿ ತಗೊಂಡರೆ ಒಂದು ಆ ಊರಿಗೆ ನಾವು ಎಂಟ್ರಿ ಆದ ತಕ್ಷಣ ಆ ಊರಲ್ಲಿ ಎಲ್ಲರೂ ಆರೋಗ್ಯವಾಗಿದಾರೆ ಅಥ್ವಾ ಊರು ವಾತಾವರಣ ತುಂಬ ಚೆನ್ನಾಗಿದೆ ಅಂತ ನಾವು ಅಳೆಯೋದೇ ನಾವು ಆ ಒಂದು ಸ್ವಚ್ಛವಾಗಿರೋದು ನೋಡಿ ಆ ಸ್ವಚ್ಛತೆ ಮತ್ತು ಮರಗಿಡಗಳು ಇರುವಂಥದು ಕಸ ಇಲ್ಲದೇ ಇರುವಂಥದು ಗಾಳಿ ಉತ್ತಮವಾದ ಗಾಳಿ ಬೀಸುವಂಥದು ಇದೆಲ್ಲಾ ಒಂದು ಸ್ವಚ್ಛತೆಗೆ ಬರುವಂಥದು ಮತ್ತು ಅದರ ಜೊತೆಗೆ ಏನು ಅಂತ್ಹೇಳಿದ್ರೆ ನಾವು ಸಮುದಾಯದಲ್ಲಿ ಸ್ವಚ್ಛತೆ ಕಾಪಾಡಲಿಲ್ಲ ಅಂದರೆ ಅನೇಕ ರೋಗಗಳು ನಮಗೆ ಬರುತ್ತೆ ಈಗ ಉದಾಹರಣೆಗೆ ತಗೋಳ್ಳಿ ಒಂದು ತೆಂಗಿನ ಚಿಪ್ಪು ಅಲ್ಲಿ ನೀರು ತುಂಬಿಕೊಂಡಿರುತ್ತೆ ಅದನ್ನು ನಾವು ಆಯಾ ಟೈಮಲ್ಲೇ ನಾವು ಮತ್ತು ತೊಟ್ಟಿಗಳಾಗ್ಬೋದು ಸಿಂಟೆಕ್ ಆಗ್ಬೋದು ಅದೆಲ್ಲಾ ನಾವು ಆಗಾಗ ನಾವು ಕ್ಲೀನ್ ಮಾಡಿಕೊಳ್ದೆ ನೀರು ಅಲ್ಲಿಯೇ ಶೇಖರ್ಣೆ ಆದರೆ ಅಲ್ಲಿ ಸೊಳ್ಳೆಗಳಿರುತ್ತೆ ಸೊಳ್ಳೆ ಅಲ್ಲಿ ಮರಿಗಳನ್ನ ಸಂತಾನೋತ್ಪತ್ತಿ ಮಾಡಿ ಅದರಿಂದ ಒಂದು ಟೈಫಾಯ್ಡು ಮತ್ತು ಆ ಥರದ್ದು ಟೈಫಾಯ್ಡು ಮಲೇರಿಯಾ ಆ ಥರದ್ದು ಖಾಯ್ಲೆಗಳು ತುಂಬ ಬರುವಂಥದು ನಿಮಗೇ ಗೊತ್ತು ನಾವು ಆ ಥರ ಖಾಯಿಲೆಗೆ ಒಳಗೆ ಒಳಗಾದರೆ ನಮಗೆ ಎಷ್ಟು ದುಡ್ಡು ಖರ್ಚಾಗುತ್ತೆ ಮತ್ತು ಸಾಮಾನ್ಯವಾಗಿ ದುಡ್ಡು ಖರ್ಚಾಗೋದು ಜೊತೆಗೆ ನಾವು ಆರೋಗ್ಯ ಹದಗೆಡಿಸ್ಕೊಂಡಾಗ ನಮಗೆ ಸಾಮಾಜಿಕವಾಗಿ ಗೌರವ ಅಂತೂ ಸಿಗು ಸಿಗೋದಿಲ್ಲ ಹಾಗಾಗಿ ಸ್ವಚ್ಛತೇನ ಕಾಪಾಡ್ಬೇಕಾಗಿರೋದು ಬಹಳ ಮುಖ್ಯ ಅದರ ಜೊತೇಲಿ ಏನು ಅಂತ್ಹೇಳಿದ್ರೆ ನಮಗೆ ಆ ಮನೆಯ ಒಳಗೂ ಸಹ ಬಹಳ ಮುಖ್ಯ ಈಗ ಕೆಲವೊಂದು ಎಷ್ಟೋ ಮನೆಗಳಲ್ಲಿ ಹಳ್ಳಿಗಳಲ್ಲಿ ಹಬ್ಬ ಆದರೆ ಮಾತ್ರ ಹಬ್ಬದ ಹಿಂದಿನ ದಿವಸ ಅಥ್ವಾ ಹಬ್ಬಕ್ಕೆ ಒಂದುವಾರ ಇದೆ ಅಂತ್ಹೇಳಿ ಮನೆಯೆಲ್ಲಾ ಬೆಡ್ಶೀಟುಗಳು ಬ್ಲ್ಯಾಂಕೆಟ್ಸುಗಳು ಸ್ಕ್ರೀನುಗಳು ಎಲ್ಲ ಒಗೆಯೋದು ಬಟ್ಟೆಗಳನ್ನೆಲ್ಲ ಒಗೆಯೋದು ಧೂಳು ದುಂಬೆಲ್ಲ ತೆಗೆಯುವಂಥದು ಅದೆಲ್ಲ ತುಂಬ ಅಭ್ಯಾಸ ಮಾಡಿಕೊಂಡಿದ್ದಾರೆ ಅಂದರೆ ಆ ಥರ ಒಂದು ಮನೆ ಕ್ಲೀನನ್ನ ಯಾವುದೋ ವಾರದ ಮುಂಚೆಯೋ ಅಥ್ವಾ ಹಬ್ಬಕ್ಕೂ ಮುಂಚೆ ಮಾಡೋದಕ್ಕಿನ್ನ ಟೈಮ್ ಟು ಟೈಮ್ ಪ್ರತೀ ದಿನ ಅದರ ಬಗ್ಗೆ ನಾವು ಗಮನ ಕೊಡಬೇಕು ಯಾಕೆ ಅಂತ್ಹೇಳಿದ್ರೆ ನಾವು ಆಗಾಗ ನಾವದನ್ನು ಈಗ ಒಂದು ಒಂದು ಬ್ಲ್ಯಾಂಕೆಟ್ ತಗೋಳಿ ಅದನ್ನ ನಾವು ತಿಂಗ್ಳಿಗೊಂದ್ಸಲ ವಾಶ್ ಮಾಡೋದು ಅಥ್ವಾ ಹದಿನೈದು ದಿನಕ್ಕೊಂದ್ಸಲ ಅದನ್ನು ಬಟ್ಟೇ ಒಗೆಯೋದ್ರಿಂದ ಎಷ್ಟೋಂದು ಡಸ್ಟ್ ಇರುತ್ತೆ ಆ ಡಸ್ಟು ಅದರಲ್ಲೇ ನಾವು ದಿನಾ ಮಲ್ಕೊಂಡರೆ ಕೆಲವೊಮ್ಮೆ ಡಸ್ಟ್ ಇನ್ಫೆಕ್ಷನ್ ಆಗುತ್ತೆ ಆಯಿತಾ ಮತ್ತು ಅದು ಅದರ ಜೊತೆಗೆ ಒಂಥರಾ ಆ ಕಿರಿ ಕಿರಿ ಕಿರಿ ಆಗುತ್ತೆ ಹಾಗಾಗಿ ಬರೀ ಹಬ್ಬ ಹುಣ್ಮೆಗೆ ಮಾತ್ರ ಕಾಯ್ಕೊಳೋದಲ್ದೇಯೇ ಅದು ಆಗಾಗ ಆಗಾಗ ಪ್ರತೀ ಒಂದು ಮನೆ ಸ್ವಚ್ಛತೆ ಬಗ್ಗೆ ನಾವು ಗಮನ ಕೊಡಬೇಕು ಪಾತ್ರೆ ತೊಳೆಯೋದ್ರಿಂದ ಹಿಡ್ದು ಕಿಚನ್ ಕ್ಲೀನಿಂಗ್ ಮಾಡೋ ಕ್ಲೀನ್ ಮಾಡೋದರಿಂದ ಹಿಡ್ದು ಬಟ್ಟೆಗಳ ಶುದ್ಧವಾಗಿ ನಾವು ಒಗೆದ್ಬಿಟ್ಟು ಧರಿಸೋದ್ ಯಾಕೆಂದರೆ ಎಷ್ಟೋಂದು ಮನೆಗಳಲ್ಲಿ ಅಸ್ಬೆಂಡ್ ವೈಫು ಗಲಾಟೆ ಆಗೋದೇ ಮನೆ ಕ್ಲೀನಾಗಿಟ್ಕೋಳಲ್ಲ ಅಥ್ವಾ ಕಿಚನ್ ಕ್ಲೀನಾಗಿಟ್ಕೋಳಲ್ಲ ಇವಳು ಸ್ನಾನ ಸರೀಗೆ ಮಾಡೋಲ್ಲ ಆ ಥರದ್ದು ಎಷ್ಟೋಂದು ಕಂಪ್ಲೇಂಟ್ಸುಗಳು ಗಂಡ ಹೆಂಡ್ತಿ ಮೇಲೆ ಮಾಡ್ತಾರೆ ಅಥ್ವಾ ಹೆಂಡ್ತಿ ಗಂಡನ ಮೇಲೆ ಮಾಡ್ತಾರೆ ಇದೆಲ್ಲಾ ಒಂದು ತಪ್ಪಬೇಕು ಅಂತ್ಹೇಳರೆ ನಾವು ಸ್ವಚ್ಛತೆ ಬಗ್ಗೆ ತುಂಬ ಗಮನ ಕೊಡಬೇಕು ಅದರ ಜೊತೆಗೆ ಏನು ಅಂತ್ಹೇಳಿದ್ರೆ ಸಮುದಾಯ ಸ್ವಚ್ಛತೆ ಮನೆಯ ಒಳಗೆ ಸ್ವಚ್ಛತೆ ನಮ್ಮ ಸುತ್ತಮುತ್ತಲಿನ ಸ್ವಚ್ಛತೆ ಜೊತೆಗೆ ನಾವು ನಮ್ಮ ವೈಯಕ್ತಿಕವಾಗೂ ನಾವು ಸ್ವಚ್ಛತೇನ ಕಾಪಾಡಬೇಕು ವೈಯಕ್ತಿಕ ಸ್ವಚ್ಛತೆ ಅಂದರೆ ನಿಮಗೆಲ್ಲಾ ಗೊತ್ತಿರ್ಬೋದು ಪ್ರತೀದಿನ ಸ್ನಾನ ಮಾಡುವಂಥದು ಮತ್ತು ಶುದ್ಧವಾದ ಬಟ್ಟೇನ ಧರ್ಸುವಂಥದು ಅದ್ರಲ್ಲೂ ಒಳ ಉಡುಪುಗಳನ್ನು ನಾವು ಸ್ವಚ್ಛತೇನ ಕಾಪಾಡಲೇಬೇಕು ಇಲ್ಲಾಂದ್ರೇ ಕಜ್ಜಿ ಗಾಯ ತುರಿಕೆ ಚರ್ಮ ರೋಗಗಳು ಹೆಚ್ಚಾಗಿ ಬರುವಂಥದು ಮತ್ತು ಹಲ್ಲನ್ನ ಬ್ರಶ್ ಮಾಡುವಂಥದು ಮತ್ತು ಉಗುರನ್ನು ಆಗಾಗ ಕಟ್ ಮಾಡಿಕೊಳ್ಬೇಕು ಮತ್ತು ಎಲ್ಲರು ನಾವು ಶೌಚಾಲಯ ಸ್ಪೆಶಲಿ ಗ್ರಾಮೀಣ ಭಾಗ್ದಲ್ಲಿ ಏನು ಅಂತ್ಹೇಳಿರೆ ನಾವು ಬಯಲು ಶೌಚಾಲಯಕ್ಕೆಲ್ಲ ಹೋಗ್ಬೇಕಾದರೆ ಚಪ್ಪಲ್ಲನ್ನೇ ಬಳಸು ಬಳಸೋದಿಲ್ಲ ಅದರಿಂದ ಎಷ್ಟೊಂದು ಲಾಡಿ ಹುಳು ಅದನ್ನೆಲ್ಲ ನಮ್ಮ ದೇಹಕ್ಕೆ ಸೇರಿಕೊಂಡು ಕೆಲವೊಮ್ಮೆ ನಮಗೆ ಅನಿಮಿಯ ಪ್ರಾರಂಭ ಆಗುತ್ತೆ ಹಾಗಾಗಿ ನಾವು ವೈಯಕ್ತಿಕ ಸ್ವಚ್ಛತೆ ಬಗ್ಗೆ ಕಣ್ಣನ್ನ ಶುದ್ಧವಾದ ಈಗ ಧೂಳು ಬಿದ್ದ ತಕ್ಷಣ ಕಣ್ಣನ್ನ ನಾವು ತುಂಬ ಉಜ್ಜಬಾರ್ದು ಅದರಿಂದ ಕಣ್ಣಿಗೆ ತೊಂದರೆ ಆಗೋದಿರುತ್ತೆ ಒಂದು ಶುದ್ಧವಾದ ನೀರಿನಿಂದ ಕಣ್ಣನ್ನು ಕ್ಲೀನ್ ಮಾಡ್ಕೊಳ್ಳುವಂಥದು ಮತ್ತು ತಲೇನ ಬಾಚ್ಕೊಳ್ಳುವಂಥದು ಪ್ರತಿದಿನ ದಿನಕ್ಕೆ ಎರಡು ಸಲ ಬ್ರಶ್ ಮಾಡುವಂಥದು ಇದೆಲ್ಲಾ ನಾವು ಏನು ಅಂದರೆ ನಾವು ಸ್ವಚ್ಚವಾಗಿಲ್ಲ ಅಂತ್ಹೇಳಿದ್ರೆ ಸಾಮಾನ್ಯವಾಗಿ ನಮಗೆ ಯಾರೂ ಸಾಮಾಜಿಕವಾಗಿ ಗೌರವ ಕೊಡೋಲ್ಲ ಈಗ ನಾವೇ ಒಂದು ಮನೆಗೆ ಹೋಗ್ತಿವಿ ಒಂದು ಮನೆಗೆ ಹೋದ ತಕ್ಷಣ ಫಸ್ಟ್ ನಾವು ನೋಡೋದೇನ್ಹೇಳಿ ಒಂದು ಲೋಟ ನೀರಿಗೆ ಕೇಳಬೇಕು ಅಂದ್ರೂ ಆ ಮನೆ ಕ್ಲೀನಾಗಿದೆಯಾ ಅವ್ರು ಕೊಡೋವ್ರ ಕೈಗಳು ಶ ಚೆನ್ನಾಗಿದ್ಯಾ ಲೋಟ ಕ್ಲೀನಾಗಿದೆಯಾ ಆ ಥರದನ್ನು ನಾವು ಗಮನಿಸ್ತೀವಿ ಅಲ್ಲವಾ ಯಾಕೆ ಅಂದರೆ ನಮಗೆ ಸಾಮಾಜಿಕವಾಗಿ ಗೌರವ ಸಿಗಬೇಕು ಅಂತ್ಹೇಳಿದ್ರೆ ಆರೋಗ್ಯ ಹದಗೆಡ್ಬಾರ್ದು ಅಂತ್ಹೇಳಿರೆ ನಮ್ಮ ಸ್ವಚ್ಛತೆ ಬಹಳ ಮುಖ್ಯ ಅಲ್ಲವಾ ಅದರ ಜೊತೆಗೆ ಒಂದುಕಡೆ ವೈಯಕ್ತಿಕ ಸ್ವಚ್ಛತೆ ಅದು ವೈಯಕ್ತಿಕ ಸ್ವಚ್ಛತೆ ಸರಿಯಿಲ್ಲ ಅಂತ್ಹೇಳಿದ್ರೆ ಚರ್ಮ ರೋಗಗಳು ಸಹ ಬರುವಂಥ ಚಾನ್ಸು ಹೆಚ್ಚು ಮತ್ತು ಅದರ ಜೊತೆಗೆ ನಾವು ಸರ್ಕಾರದ ಪ್ರಾಪರ್ಟೀಗಳ ಬಗ್ಗೆ ನಾವು ತುಂಬ ಗಮನ ಕೊಡಬೇಕು ಯಾಕೆಂದರೆ ಒಂದುಕಡೆ ನಾವು ತುಂಬ ಅಧಿಕಾರ ಚಲಾಯಿಸಿ ಅಥ್ವಾ ಹಾಂ ತುಂಬ ಒಂದು ನನ್ನ ಹಕ್ಕನ್ನು ಚಲಾಯಿಸಿ ನಮ್ಮ ಊರಲ್ಲಿ ಅಂಗನವಾಡಿ ಇಲ್ಲ ಸ್ಕೂಲ್ ಇಲ್ಲ ಕಾಲೇಜಿಲ್ಲ ಸಮುದಾಯ ಭವನ ಇಲ್ಲ ಅಂತ್ಹೇಳಿ ನಾವು ತುಂಬ ಫೈಟ್ ಮಾಡಿ ಅದನ್ನೆಲ್ಲಾ ಪಡ್ಕೋತೀವಿ ಆದರೆ ಆ ಒಂದು ಉತ್ಸಾಹ ಆ ಒಂದು ಇಂಟ್ರೆಸ್ಟು ನಮಗೆ ಕೇವಲ ಅದೆಲ್ಲ ಸಿಗೋವರ್ಗು ಮಾತ್ರ ಸಿಕ್ಕಾದಮೇಲೆ ಆ ಒಂದು ಮೇಯ್ಟೆನೆನ್ಸ್ ಅದರ ಸ್ವಚ್ಚತೆ ಬಗ್ಗೆ ನಾವು ಗಮ್ನವೇ ಕೊಡೋಲ್ಲ ಅಂದರೆ ನಾನು ನನ್ನ ಮನೆ ನನ್ನ ಮನೆ ಕೊಡುವಂಥ ಆ ಮಹತ್ವ ಇಂಪಾರ್ಡೆನ್ಸು ನಾನು ಸರ್ಕಾರದ ಒಂದು ಸಮುದಾಯ ಭವನ ಅಥ್ವಾ ಕಟ್ಟಡಗಳಿಗೆ ಕೊಡೋಲ್ಲ ಅದರಲ್ಲೂ ನೋಡಿ ಎಷ್ಟೋಂದು ಶಾಲೆಗಳಲ್ಲಿ ನಮ್ಮ ಊರಲ್ಲಿ ನಮ್ಮ ಶಾಲೆ ಇರುತ್ತೆ ಶಾಲೆ ಮುಗಿದ ತಕ್ಷಣ ಅಲ್ಲಿ ಬೇಡವಾದ ಅವ್ಯವಹಾರ ಕೆಲ್ಸಗಳು ಮಾಡೋವ್ರ ಸಂಖ್ಯೆ ಜಾಸ್ತಿ ನೀವು ಸಾ ಶನಿವಾರದ ಹೊತ್ತು ನೋಡಬೇಕು ಶನಿವಾರ ಯಾಕೆಂದರೆ ಮಾರ್ನಿಂಗ್ ಕ್ಲಾಸ್ ಮುಗಿಯುತ್ತೆ ಮುಗಿಸ್ಕೊಂಡು ಟೀಚರ್ಸ್ ಎಲ್ಲ ಶಾಲೆಗೆ ಬೀಗ ಹಾಕ್ಕೊಂಡ್ ಹೋಗ್ತಾರೆ ಅವ್ರು ಇನ್ನೂ ಬರೋದೇ ಸೋಮವಾರ ಬೆಳಗ್ಗೆ ಶಾಲೆ ಓಪನ್ ಮಾಡೋದೇ ಸೋಮವಾರ ಬೆಳಗ್ಗೆ ಆದರೆ ಶನಿವಾರ ಭಾನುವಾರ ಆ ಒಂದು ಶಾಲೆಗಳಲ್ಲಿ ಆ ಶಾಲೆ ಕಾಂಪೌಂಡುಗಳಲ್ಲಿ ಆ ಶಾಲೆಯ ಆವರಣಗಳಲ್ಲಿ ಆ ಕಾಂಪೌಂಡಿಂದ ಎಗರಿ ಕೆಲವೊಮ್ಮೆ ಯೂತ್ಸ್ಗಳೇನು ಅಂತ್ಹೇಳಿರೆ ಅಲ್ಲಿ ಡ್ರಿಂಕ್ಸ್ ಮಾಡಿ ಬಾಟೆಲನ್ನ ಅಲ್ಲಿಯೇ ಹಾಕುವಂಥದು ಸಿಗ್ರೇಟು ಬೀಡಿ ಎಲ್ಲ ಸೇದಿಬಿಟ್ಟು ಆ ವೇಷ್ಟೆಲ್ಲ ಅಲ್ಲಿಯೇ ಹಾಕುವಂಥದು ಮತ್ತು ಗುಟ್ಕಾ ಏನು ಹನ್ಸು ಪಾನ್ಪರಾಗೂ ಅದೆಲ್ಲಾ ಅಲ್ಲಿಯೇ ಹಾಕುವಂಥದು ಇಸ್ಪೀಟು ಹಾಕು ಆಡುವಂಥದು ಇದು ಎಷ್ಟರ ಮಟ್ಟಿಗೆ ಸರಿ ನಾವೆಲ್ಲ ಒಂದುಸಲ ಯೋಚನೆ ಮಾಡಬೇಕು ಯಾಕೆ ಅಂತ್ಹೇಳಿದ್ರೆ ನಾವು ದೊಡ್ಡವ್ರು ಏನು ಮಾಡ್ತೀವೋ ಅದನ್ನೆ ಮಕ್ಕಳು ನೋಡಿ ಕಲಿತಾರೆ ಅಲ್ಲವಾ ಈಗ ಸೋಮವಾರ ಬೆಳಗ್ಗೆ ಬಂದ ತಕ್ಷಣ ಮಕ್ಕಳು ಏನು ಹೋ ಮುಂದೆ ನಾವೂ ದೊಡ್ಡವರಾದ್ಮೇಲೆ ಈ ಥರ ಮಾಡುವ ಮಾಡ್ಬೌದು ಅಥ್ವಾ ಮಾಡ್ತೀವಿ ಅನ್ನೋದು ಒಂದು ನಮಗೆ ನಮ್ಗೆ ಅರಿವಿಲ್ದಂಗೆ ನಾವು ಇನ್ಡೈರೆಕ್ಟಾಗಿ ಒಂದು ಆ ನೆಗೆಟಿವ್ ಮೆಸೇಜನ್ನ ನೀಡುವಂಥದು ಹಾಗಾಗಿ ನಮ್ಮ ಶಾಲೆ ನಮ್ಮ ಅಂಗನವಾಡಿ ನಮ್ಮ ಸಮುದಾಯ ಭವನ ಸರ್ಕಾರದ್ದು ಏನೆಲ್ಲಾ ಕಟ್ಟಡಗಳಿದೆ ಆ ಒಂದು ಸ್ವಚ್ಛತೆ ಬಗ್ಗೆಯೂ ಸಹ ನಾವು ತುಂಬ ತುಂಬ ಗಮನ ಕೊಡುವಂಥದ್ದು ಅದರ ಜೊತೆಗೆ ಸ್ವಚ್ಛತೆ ಅಂತಂದಾಗ ಆಹಾರದಲ್ಲಿ ಸಹ ಬಹಳ ಮುಖ್ಯ ಆಹಾರ ಅಂದರೆ ಇವತ್ತು ಆಹಾರ ನೀರಾಗ್ಬೋದು ಶೇಕಡಾ ಎಂಬತ್ತರಷ್ಟು ಖಾಯಿಲೆಗಳು ನಮಗೆ ಬರ್ತಾ ಇರೋದು ಅಶುದ್ಧವಾದ ನೀರನ್ನು ಸೇವಿಸೋದರಿಂದ ಅಶುದ್ಧವಾದ ಕಲುಷಿತ ಆಹಾರನ ಸೇವಿಸೋದ್ರಿಂದಲೇ ನಮಗೆ ಹೆಚ್ಚು ಖಾಯ್ಲೆಗಳು ಬರುತ್ತೆ ಹಾಗಿದ್ರೆ ಸ್ವಚ್ಛವಾದ ನೀರು ಹೇಗೆ ಅಂತ್ಹೇಳದ್ರೆ ನಾವು ಕುದಿಸಿ ಆರಿಸಿದ ನೀರನ್ನೇ ನಾವು ಬಳಸಬೇಕು ಅದರಿಂದ ಖಾಯ್ಲೆಗಳಿಂದ ನಾವು ದೂರ ಇರ್ತೀವಿ ಕುದಿಸಿ ಕೆಲವೊಮ್ಮೆ ನೀವು ಹಳ್ಳಿಗಳಲ್ಲಿ ನೋಡ್ಬೋದು ಅಯ್ಯೋ ಬಿಸ್ನೀರು ಕುಡಿದ್ಬಿಟ್ರೆ ನಮಗೆ ರುಚಿಯೇ ಗೊತ್ತಾಗೋಲ್ಲ ನಮ್ಗೆ ಅಭ್ಯಾಸ ಇಲ್ಲ ಹೌದು ಅಭ್ಯಾಸ ಇಲ್ಲ ಆದರೆ ನಮ್ಮ ಆರೋಗ್ಯದ ಹಿತದೃಷ್ಟಿಯಿಂದ ನಾವು ಅಭ್ಯಾಸ ಮಾಡಿಕೊಳ್ಳೇಬೇಕು ಅಲ್ಲವಾ ಈಗ ಕೋವಿಡೂ ಬರುತ್ತೆ ಅಂತ ಗೊತ್ತಿರಲಿಲ್ಲ ಆದರೆ ನಾವು ಕೋವಿಡ್ ಬಂದಾಗ ಮುನ್ನೆಚ್ಚರಿಕೆ ಎಷ್ಟೋ ಜನ ತಗೋಳ್ಳಿಲ್ಲವಾ ಅದೇ ರೀತಿ ನಮ್ಮ ಆರೋಗ್ಯ ಉತ್ತಮವಾಗಿರಬೇಕು ಅಂತ್ಹೇಳಿದ್ರೆ ನಾವು ಕೆಲವೊಂದು ಒಳ್ಳೆಯ ಹವ್ಯಾಸಗಳನ್ನ ಅಂದರೆ ಶುದ್ಧವಾದ ನೀರು ಸ್ವಚ್ಛವಾದ ಆಹಾರನ ತಗೊಳೋದ್ರ ಬಗ್ಗೆ ಗಮನ ಕೊಡಬೇಕು ಮತ್ತು ನೀರು ಜೊತೆಗೆ ನಾವು ಬಳಸೋ ಆಹಾರವೂ ಸಹ ಬಹಳ ಮುಖ್ಯ ಈಗೆಲ್ಲಾ ಏನು ಅಂತ್ಹೇಳಿದ್ರೆ ಅಭಿವೃದ್ದಿ ಅನ್ನೋ ಹೆಸ್ರಲ್ಲಿ ತುಂಬ ಮಹಿಳೆಯರು ಹೊರ್ಗಡೆ ಕೆಲ್ಸಕ್ಕೆ ಹೋಗ್ತಾರೆ ಮತ್ತು ಅಥ್ವಾ ಯೂತ್ಸು ಅಥ್ವಾ ಹಾಂ ಯುವತಿಯರೆಲ್ಲ ಅವರ ನೇಟಿವ್ ಪ್ಲೇಸು ಅಂದರೆ ಅವರು ಹುಟ್ಟಿ ಬೆಳೆದ ಊರನ್ನು ಬಿಟ್ಟು ಬೇರೆ ಕಡೆ ಎಲ್ಲೋ ಶಿಕ್ಷಣಕ್ಕೋಸ್ಕರ ಬೇರೆ ಡಿಸ್ಟ್ರಿಕ್ಕಿಗೆ ಹೋಗ್ತಾರೆ ಬೇರೆ ಸ್ಟೇಟಿಗೆ ಹೋಗ್ತಾರೆ ಅಥ್ವಾ ಒಂದು ಬೇರೆ ಪಿ ಜಿಗಳಲ್ಲೆಲ್ಲ ಇರ್ತಾರೆ ಅವಾಗೆಲ್ಲ ಆ ಥರಾ ನೋಡುವಾಗ ಅವರು ಒಂದು ಎಜ್ಯುಕೇಷನು ನಡೆಸೋ ಒಂದು ಭರದಲ್ಲಿ ಅವರ ಆಹಾರದ ಬಗ್ಗೆ ಊಟದ ಬಗ್ಗೆ ಅವರು ಅಷ್ಟು ಗಮನ ಕೊಡೋಲ್ಲ ಜೊತೆಗೆ ಹೀಗೆ ಇತ್ತೀಚೆಗೇನು ಅಂತ್ಹೇಳಿರೆ ಈ ಪ್ಯಾಕೆಟ್ ಫುಡ್ ಎಲ್ಲ ಜಾಸ್ತಿ ಆಗ್ತಾಯಿದೆ ಈ ಪ್ಯಾಕೆಟ್ ಫುಡ್ಡನ್ನು ಬಳ್ಸುವಂಥದು ಮತ್ತು ಒಂದು ಔಟ್ಸೈಡು ಫುಡ್ಡು ಅಂದರೆ ಒಂದು ಔಟ್ಸೈಡ್ ಫುಡ್ಡನ್ನು ರೋಡ್ಸೈಡ್ ಫುಡ್ಡನ್ನು ಬಳಸುವಂಥದು ಮತ್ತು ನಾನು ಆಗಲೇ ಪದೇ ಪದೇ ಹೇಳ್ತಾಯಿದೀನಿ ನಮ್ಮ ಆರೋಗ್ಯಕ್ಕೆ ನಾವೇ ಜವಾಬ್ದಾರಿ ಈಗ ನಾವು ಸ್ಟ್ರೀಟಲ್ಲಿ ಬಳಸೋ ಒಂದು ಆಹಾರ ತಗೋಂಡ್ರೆ ನಮಗೆ ಗೊತ್ತಿದೆಯಾ ಅವರು ಯಾವ ನೀರನ್ನು ಬಳಸ್ತಾರೆ ಯಾವ ತರಕಾರಿನ ಬಳಸ್ತಾರೆ ಅಥ್ವಾ ತರಕಾರಿ ಕೆಟ್ಟೋಗಿದೆಯಾ ಚೆನ್ನಾಗಿದೆಯಾ ಅಥ್ವಾ ತೊಳೆದ್ಬಿಟ್ಟು ಹಾಕ್ತಾರ ತೊಳೀದೇ ಹಾಕ್ತಾರ ಯಾವ ವಾ ಯಾವ ದಿನಸೀನ ಬಳಸ್ತಾರೆ ಅಥ್ವಾ ಯಾವ ಪಾತ್ರೆಗಳಲ್ಲಿ ಅವರು ಅಡುಗೆ ಮಾಡ್ತಾರೆ ಇದೆಲ್ಲ ನಮಗೆ ಏನು ಅಂತ್ಹೇಳಿದ್ರೆ ನಮ್ಮ ಆರೋಗ್ಯಕ್ಕೆ ಇದು ಹಾನಿಕಾರಕ ಯಾವಾಗಲೂ ನಾವು ಆಹಾರದ ವಿಷಯದಲ್ಲಿ ನಮ್ಮ ಮನೆಯಲ್ಲಿ ಈಗೆಲ್ಲ ಹೋಮ್ಮೇಡ್ ಅಂತ್ಹೇಳ್ತೀವಿ ನಮ್ಮ ಮನೆಯಲ್ಲೇ ನಾವು ಅಡುಗೆ ಮಾಡಿ ಅಥ್ವಾ ನಾವು ನಮ್ಮ ಕಣ್ಣ ಮುಂದೆಯೇ ನಾವು ಮಾಡಿ ಅಡುಗೆಯೆಲ್ಲ ಮಾಡಿ ತಿನ್ನೋದರಿಂದ ಒಂದು ಶುದ್ಧವಾದ ಆಹಾರ ಸಿಗುತ್ತೆ ಮತ್ತು ಖಾಯ್ಲೆಗಳಿಂದ ನಾವು ದೂರ ಇರು ಇರೋದು ಅಲ್ಲವಾ ನೀವೇ ಒಂದುಸಲ ಯೋಚನೆ ಮಾಡಿ ಅದರ ಜೊತೆಗೆ ಅದರ ಜೊತೆಗೆ ನಾನು ಆಗಲೇ ಮಾತಾಡ್ತಾ ಹೇಳ್ತಾ ಇರ್ಬೇಕಾದ್ರೆ ನಮ್ಮ ಸುತ್ತಮುತ್ತ ಪರಿಸರನ ಸ್ವಚ್ಛವಾಗಿಟ್ಕೊಳ್ಳೋದು ನಮ್ಮ ಜವಾಬ್ದಾರಿ ಅದನ್ನು ಮಕ್ಳಿಗೆ ನಾವು ಚಿಕ್ಕದ್ರಿಂದಲೇ ಹೇಳ್ಕೊಳ್ ಹೇಳ್ಕೊಳ್ಬೇಕು ಏನಂತ ಈಗ ನೋಡಿ ನಾವು ರೋಡಲ್ಲಿ ಹೋಗ್ಬೇಕಾದ್ರೆ ಎಲ್ಲೆಂದರಲ್ಲಿ ಉಗಿಯೋ ಒಂದು ಕೆಟ್ಟಭ್ಯಾಸ ಒಳ್ಳೆಯ ಹವ್ಯಾಸಗಳನ್ನ ಬೆಳೆಸ್ಕೊಂಡ್ರೆ ಅದು ನಾವು ಈ ಬೇರೆ ಮಕ್ಕಳಿಗೆ ಬೇರೆ ಜನರಿಗೆ ಮಾದರಿಯಾಗಿರ್ತೀವಿ ಕೆಲವೊಮ್ಮೆ ನನ್ನನ್ನು ನೋಡಿ ಕೆಲವ್ರು ಕಲಿಬೇಕು ಏಯ್ ಇಂಥವ್ರು ಇದಾರಲ್ಲಾ ಅವ್ರದ್ದು ಎಷ್ಟು ಒಳ್ಳೊಳ್ಳೆಯ ಗುಣಗಳಿದೆ ಕೆಲವೊಮ್ಮೆ ಟೈಮ್ ಕೀಪರು ಅವ್ರು ಬಿಡಿಯಪ್ಪಾ ಒಂಬತ್ತುವರೆ ಅಂದರೆ ಒಂಬತ್ತುವರೆಗೆ ಇಲ್ಲಿರ್ತಾರೆ ಏಯ್ ಅವ್ರು ಬಿಡಿಯಪ್ಪ ಅವರು ಕೊಟ್ಟಿರೋ ಕೆಲ್ಸಾನ ಜವಾಬ್ದಾರಿಯಾಗಿ ಮುಗಿಸ್ತಾರೆ ಅದೇ ರೀತಿ ಕ್ಲೀನು ಏ ಅವ್ರು ಬಿಡಿಯಪ್ಪಾ ಅವ್ರು ಯವಾಗಲೂ ಕ್ಲೀನಾಗಿರ್ತಾರೆ ಅವರು ಅವ್ರ ಮನೇಯೂ ಅಷ್ಟೆ ಅಷ್ಟೂ ಚೆನ್ನಾಗಿಟ್ಕೊಂಡಿರ್ತಾರೆ ಅವರು ಆ ಥರ ಔಟ್ಸೈಡೆಲ್ಲಾ ಊಟ ತಿನ್ನೋಲ್ಲ ಆ ಥರದ್ದು ನಾವು ಒಳ್ಳೆಯ ಪ್ರ್ಯಾಕ್ಟೀಸ್ಗಳನ್ನು ಮಾಡಿಕೊಂಡ್ರೆ ನಮ್ಮನ್ನು ನೋಡಿ ಕೆಲವೊಮ್ಮೆ ಮಾದರಿಯಾಗಿ ತೆಗೊಂಡು ಮಕ್ಕಳು ಸಹ ಅದನ್ನ ಅನುಕರಣೆ ಮಾಡ್ತಾರೆ ಯಾಕೆಂದರೆ ರೋಡಲ್ಲಿ ಹೋಗ್ತಾ ಇರ್ತೀವಿ ಉಗೀತಿವಿ ಅದನ್ನ ವಯಸ್ಸಾದವ್ರು ತುಳೀತಾರೆ ಚಿಕ್ಕ ಮಕ್ಕಳೂ ತುಳೀತಾರೆ ಅಥ್ವಾ ಅಂಗವಿಕಲರು ತುಳೀತಾರೆ ಅಥ್ವಾ ಒಂದು ಏನು ರೋಗ ನಿರೋಧಕ ಶಕ್ತಿ ಕಡಿಮೆ ಇರೋರೂ ತುಳೀತಾರೆ ಅದರಿಂದ ಒಂದು ಅವರ ಆರೋಗ್ಯಕ್ಕೂ ಒಂದು ಹಾನಿಕಾರಕ ನಮಗೀಗ ಉಗಿಯೋರಿಗೇನಾದ್ರು ಒಂದು ಖಾಯಿಲೆ ರೋಗ ಇದ್ದರೆ ಅದು ಅವ್ರಿಗೂ ಬರುತ್ತೆ ಬರೀ ಅದು ನಾನು ಉಗುಳು ಬಗ್ಗೆ ಮಾತ್ರ ಮಾತಾಡ್ತಾ ಇಲ್ಲ ಕೆಲವೊಮ್ಮೆ ಚುಂಗಮ್ನ ಬಳಸುವಂಥದು ಅಂಟುಸ್ಕೊಡೋದು ಅಥ್ವಾ ಅಥ್ವಾ ಏನೋ ಇನ್ಯಾರಿಗೋ ಅಥ್ವಾ ತೊಂದರೆ ಕೊಡುವಂಥದು ನಾನಿದು ಯಾಕೆ ಹೇಳ್ತಾಯಿದೀನಿ ಅಂತ್ಹೇಳಿದ್ರೆ ನಮ್ಮ ಸುತ್ತಮುತ್ತ ಏನಿದೆ ಪಬ್ಲಿಕ್ ಪ್ರಾಪರ್ಟಿ ಆಗ್ಬೋದು ನಮ್ಮ ಸಮುದಾಯದಾಗ್ಬೋದು ಅದು ನನ್ನ ಜವಾಬ್ದಾರಿ ನಾನು ನಮ್ಮ ಮನೇಯ ಯಾವರೀತಿ ಇಟ್ಕೊಳ್ತೀವಿ ಅದೇ ರೀತಿ ನಮ್ಮ ಸುತ್ತಮುತ್ತ ವಾತಾವರ್ಣನೂ ಸಹ ಸ್ವಚ್ಛವಾಗಿ ಇಟ್ಕೋಬೇಕು ಆಯಿತಾ ಮತ್ತೆ ಅದರ ಜೊತೆಗಿನ್ನೂ ಬಹಳ ನಾವು ಮುಖ್ಯವಾಗಿ ಏನು ಅಂತ್ಹೇಳಿದ್ರೆ ನಾವೂ ಸುತ್ತಮುತ್ತ ವಾತಾವರಣನ ಸ್ವಚ್ಛವಾಗಿಟ್ಕೊಬೇಕು ನೋಡೋಕೆ ಅಂದವಾಗಿ ಕಾಣಿಸ್ಬೇಕು ಅಂತ್ಹೇಳಿದ್ರೆ ನಾವು ಹೆಚ್ಚು ಹೆಚ್ಚು ಮರಗಿಡಗಳನ್ನು ಬೆಳ್ಸೋದ್ರ ಬಗ್ಗೆ ಗಮನ ಕೊಡಬೇಕು ಈಗೆಲ್ಲ ಏನು ಅಂದರೆ ಗ್ಲೋಬಲ್ ವಾರ್ಮಿಂಗೊ ಅನ್ಸೀಜನ್ ಮಳೆಗಳು ಅಂದರೆ ಈಗ ಒಂದು ಬೇಸಿಗೆಕಾಲ್ದಲ್ಲೂ ಮಳೆ ಬರ್ತಾಯಿದೆ ಅದರದ್ದೇನು ಅಂದರೆ ನಾವು ಎಲ್ಲೋ ಒಂದುಕಡೆ ಮೈಸೂರು ತುಂಬ ಅಭಿವೃದ್ಧಿ ಆಗಿ ಹೋಗ್ತಾಯಿದೆ ಅಭಿವೃದ್ಧಿ ಆಗ್ತಾಯಿದೆ ನಮಗೆ ಬೇಗ ಏನೂ ಕಾಂಕ್ರೇಟು ಬಿಲ್ಡಿಂಗಳು ಬೇಕು ಅಥ್ವಾ ಫ್ಯಾಕ್ಟ್ರಿಗಳು ಇರೋ ಹೊಲ ಗದ್ದೆ ಎಲ್ಲ ಮಾರಿಬಿಟ್ಟು ಮನೆಗಳು ಡಬಲ್ ಅಪ್ಸ್ಟೇರ್ ಮನೆಗಳ ಕಟ್ಟಿಬಿಟ್ಟು ಒಂದು ಬಾಡಿಗೆ ಬರುತ್ತೆ ಅಂತ ಆಸೆಗೋ ಯಾವುದೋ ಒಂದು ಕಾರಣ ಏನು ಆಧುನಿಕ ಜೀವನಕ್ಕೆ ನಾವು ಜೀವನ ಶೈಲಿನ ಚೇಂಜ್ ಮಾಡ್ಕೋಬೇಕು ಒಂದು ಆಧುನಿಕ ಜೀವನ ಶೈಲಿನ ನಾವೆಲ್ಲ ಮಾಡಬೇಕು ಅನ್ನೋ ಒಂದು ಒಂದು ಭರದಲ್ಲಿ ಏನು ಮಾಡ್ತಾಯಿದೀವಿ ನಾವು ಅಂತ್ಹೇಳಿದ್ರೆ ಇರೋ ಮರಗಿಡಗಳನ್ನೆಲ್ಲ ಕಟ್ ಮಾಡ್ತಾಯಿದೀವಿ ಕಾಡುಗಳನ್ನು ನಾಶ ಮಾಡ್ತಾಯಿದೀವಿ ಈ ಕಾಡುಗಳನ್ನು ನಾಶ ಮಾಡೋದರಿಂದ ಇವತ್ತು ಏನಾಗ್ತಿದೆ ಅಂದರೆ ಕಾಡುಗಳಲ್ಲಿ ಇರುವಂಥ ಪ್ರಾಣಿಗಳು ನಗರ ಪ್ರದೇಶಕ್ಕೆ ಬಂದು ಮನುಷ್ಯರನ್ನು ತಿಂತಾಯಿದೆ ಈಗ ನೀವೆಲ್ಲ ಕೆಲವೊಮ್ಮೆ ನೋಡಿರ್ಬೋದು ಚಿರತೆ ಒಂದು ಯಾವುದೋ ಹಳ್ಳಿಗೆ ಬಂತು ಆನೆ ಬಂದುಬಿಟ್ಟು ಅವರ ಬೆಳೆಗಳನ್ನು ನಾಶ ಮಾಡಿತು ಅಥ್ವಾ ಇನ್ಯಾವುದೋ ಹುಲಿ ಬಂದುಬಿಟ್ಟು ಇವ್ನಿಗೆ ತಿಂತು ಯಾಕೆ ಅವೆಲ್ಲ ನಗರ ಪ್ರದೇಶಕ್ಕೆ ಯಾಕೆ ಬರ್ತಾಯಿದಾವೆ ಹೇಳಿ ನಾವು ಅವ್ರ ಜಾಗ ನಾವು ಆಕ್ರಮಿಸ್ಕೊಳ್ತಾ ಇದೀವಿ ಅವರು ಆ ಪ್ರಾಣಿಗಳು ಪಕ್ಷಿಗಳೆಲ್ಲ ಇರಬೇಕಾಗಿರೋದು ಕಾಡಲ್ಲಿ ಇವತ್ತು ಮರಗಿಡಗಳನ್ನೆಲ್ಲ ಕಟ್ ಮಾಡಿ ಅವ್ರಿಗೆ ಬಿಸಿಲು ಅವತ್ತು ಪ್ರಾಣಿಗಳು ಅಲ್ಲಿ ಇರೋಕ್ಕಾಗಲ್ಲ ಅಂದಾಗ ಅವರು ಖಂಡಿತ್ವಾಗ್ಲೂ ಅವರು ನಗರ ಪ್ರದೇಶಕ್ಕೆ ಆ ಪ್ರಾಣಿಗಳೆಲ್ಲ ಬಂದು ಮನುಷ್ಯರಿಗೆ ತೊಂದರೆ ಕೊಡ್ತಾಯಿದೆ ಇದಕ್ಕೆಲ್ಲ ನಾವೇ ಕಾರಣ ಅದರ ಜೊತೆಗೆ ಏನು ಅಂತ್ಹೇಳಿದ್ರೆ ಗಿಡ ಮರ ಗಿಡ ಅದು ಬೆಳೆಸ್ಬೇಕು ಬೆಳೆಸ್ಬೇಕು ಯಾಕೆಂದರೆ ಈಗ ಕೆಲವ್ರ ನೋಡಿ ಗಿಡಗಳೂ ಬೆಳೆಸ್ಬೇಕು ಅಂತ್ಹೇಳಿದ್ರೆ ಅಯ್ಯೋ ನಮ್ಮ ಮನೇಲಿ ಜಾಗ ಇಲ್ಲ ನಮ್ಮ ಮನೆ ತುಂಬ ಚಿಕ್ಕದು ಅಂದರೆ ಅದು ಕಾರಣ ಅಷ್ಟೇ ನೆಪ ಹೇಳೋದು ನಾವು ಗಿಡ ಮರಗಳೂ ಬಳಸ್ಬೇಕು ಅಥ್ವಾ ಬೆಳೆಸ್ಬೇಕು ಅಂತ್ಹೇಳಿದ್ರೆ ನನ್ನ ಮನ್ಸಿಂದ ಅದು ಬರಬೇಕು ಇವತ್ತು ಗಿಡಗಳು ಬೆಳೆಸೋದ್ರಿಂದ ತುಂಬ ಉಪಯೋಗ ಇದೆ ಒಂದು ಬಹಳ ಮುಖ್ಯವಾಗಿ ನಮಗೆ ವಾತಾವರಣ ತುಂಬ ಸ್ವಚ್ಛವಾಗಿ ಶುದ್ಧವಾಗಿ ಕಾಣಿಸುತ್ತೆ ಮತ್ತು ಒಳ್ಳೆಯ ಗಾಳಿ ಸಿಗುತ್ತೆ ನಮಗೆ ಒಳ್ಳೆಯ ಗಾಳಿ ಸಿಗುತ್ತೆ ಅದ್ರ ಜೊತೆಗೆ ನೋಡೋಕು ಸಹ ಅಂದವಾಗೇ ಕಾಣಿಸುತ್ತೆ ಮತ್ತು ಈಗ ನಾವು ಒಂದು ದುಡ್ಡನ್ನು ಸಹ ಉಳಿಸ್ಬೋದು ಯಾಕೆಂದರೆ ಈಗ ನಾವು ತರಕಾರಿ ಸೊಪ್ಪೆಲ್ಲಾ ಹಣ್ಣೆಲ್ಲಾ ತಗೋಬೇಕು ಅಂತ್ಹೇಳಿದ್ರೆ ದುಡ್ಡು ಕೊಟ್ಟು ನಾವು ತಗೊಳೋದಕ್ಕಿನ್ನ ಆ ದುಡ್ಡು ಉಳಿತಾಯ ಮಾಡಿ ನಾವೇ ಕೆಲವೊಮ್ಮೆ ಬೆಳೆಸೋದ್ರಿಂದ ಅದು ನಮಗೆ ದುಡ್ಡು ಉಳಿತಾಯ ಆಗುತ್ತೆ ಎಲ್ಲಾದಕ್ಕಿಂತ ಹೆಚ್ಚಾಗಿ ನಾನು ಬೆಳ್ಸಿರೋ ಒಂದು ತರಕಾರಿ ಅದು ತಿನ್ನೋದ್ರಲ್ಲಿ ಇರೋ ಖುಷಿಯೇ ಬೇರೆ ಅದು ನಮಗೆ ತುಂಬ ಹೆಮ್ಮೆ ಇರುತ್ತೆ ಕೆಲವೊಮ್ಮೆ ಹೇಳ್ತಾ ಇರ್ತೀವಿ ಏ ನಮ್ಮ ಮನೆ ಬದನೇಕಾಯಿ ಏ ನಮ್ಮ ಮನೆ ಟಮೋಟೊ ಏ ನಮ್ಮ ಮನೆ ಹಸಿಮೆಣ್ಸಿನ್ಕಾಯಿ ಅಂತ್ಹೇಳುವಾಗ ಆ ಒಂದು ಪ್ರೌಡಿರುತ್ತೆ ಮತ್ತು ಈಗೆಲ್ಲಾ ಒಂದು ಏನು ಒತ್ತಡ ಹೆಚ್ಚು ಹೆಚ್ಚು ಆಗಿ ನಮ್ಮ ಆರೋಗ್ಯ ಹದಗೆಡ್ತಾಯಿದೆ ಈ ಒಂದು ಪರಿಸರ ಗಿಡಾ ಮರಗಿಡಗಳನ್ನೆಲ್ಲ ಬೆಳ್ಸುವಂಥದು ಒಂದು ಒಳ್ಳೆಯ ಹವ್ಯಾಸ ಯಾರೋ ನಮ್ಮ ಸ್ನೇಹಿತ್ರು ಹೇಳ್ತಾಯಿದ್ರು ಅಯ್ಯೋ ಮುಂದಿನ ದಿನಗಳಲ್ಲಿ ಏನು ಅಂತ್ಹೇಳಿದ್ರೆ ಗಿಡಗಳೆಲ್ಲಿ ಕಾಡೆಲ್ಲಿ ಅಂತ್ಹೇಳಿದ್ರೆ ಮಕ್ಕಳಿಗೆ ನಾವು ಫೋಟೋ ತೋರಿಸ್ಬೇಕು ಪಿಚ್ಚರ್ ತೋರಿಸಿ ನೋಡಿ ಕಾಡು ಅಂದರೆ ಹೀಗಿರ್ಬೇಕು ಹೀಗಿತ್ತು ಅಂತ ನಾವು ತೋರಿಸೋ ಒಂದು ಮುಂದಿನ ದಿನಗಳು ಬಂದುಬಿಡುತ್ತೆ ಅಂತ ಖಂಡಿತವಾಗ್ಲೂ ಆ ಒಂದು ಸಂದರ್ಭಾನ ನಾವು ತಗೊಂಡೋಗಬಾರ್ದು ಯಾಕೆಂತ್ಹೇಳಿದ್ರೆ ಇವತ್ತು ನಮ್ಮ ಮಕ್ಳಿಗೆ ನಾವು ಹಣ ಬಿಟ್ಟೋಗ್ತೀವೋ ಆಸ್ತಿ ಬಿಟ್ಟೋಗ್ತೀವೋ ಅಥ್ವಾ ಒಂದು ಭೂಮಿ ಬಿಟ್ಟೋಗ್ತೀವೋ ಅದಕ್ಕಿನ್ನ ಮುಖ್ಯವಾಗಿ ನಾವು ಒಂದು ಶುದ್ಧವಾದ ಪರಿಸರನ ಮಕ್ಳಿಗೆ ನಮ್ಮ ಮುಂದಿನ ಪೀಳಿಗೆಗೆ ನಾವು ಒಂದು ಕೊಡುಗೆಯಾಗಿ ಕೊಟ್ಟೋಗಬೇಕು ಆಗ ಮಾತ್ರ ನಮಗೆ ಅವರು ಉತ್ತಮ ನಾಗರಿಕರಾಗಿ ಅವರು ಬೆಳ್ಸೋಕೆ ನಮಗೆ ಸಾಧ್ಯವಾಗುವಂಥದು ಹಾಗಾಗಿ ನಾನು ಈ ಮೂಲಕ ಕೇಳೋದೇನು ಅಂತ್ಹೇಳಿದ್ರೆ ಈ ದಿನ ನಾನು ಈ ಮತ್ತೊಮ್ಮೆ ಹೇಳೋದು ಅಂತ್ಹೇಳಿದ್ರೆ ಇಡೀ ನಮ್ಮ ದೇಶದಲ್ಲೇ ನಮ್ಮ ಮೈಸೂರು ನಮ್ಮ ಮೈಸೂರು ಸ್ವಚ್ಛ ನಗರಿ ಅಂತ ನಾವು ಒಂದು ಒಂದು ಪ್ರಶಸ್ತಿನ ತಗೋಂಡಿದಿವಿ ಆ ಅದನ್ನು ನಾವೆಲ್ಲರೂ ಪ್ರತಿ ಒಬ್ಬ ಮೈಸೂರಿಯನು ಪ್ರತಿ ಒಬ್ಬ ಮೈಸೂರಿನ ನಾಗರಿಕರು ಆ ಒಂದು ಅಂಶನ ನಾವು ಮನ್ಸಲ್ಲಿಟ್ಕೊಂಡು ಅದರಂಗೆ ನಡ್ಕೊಂಡ್ಹೋಗಬೇಕು ಅದು ಒಂದು ಸಲ ಮಾತ್ರ ಅಲ್ಲ ಪ್ರತಿ ಬಾರಿಯೂ ನಮ್ಮ ಮೈಸೂರಿಗೆ ಬರ್ಬೇಕು ಯಾಕೆಂದರೆ ಅರಮನೆ ನಗರಿ ಅರಮನೆಗಳ ನಗರಿ ಸಾಂಸ್ಕೃತಿಕ ನಗರಿ ಅಂತಲೇ ನಾವೆಲ್ಲಾ ಹೆಮ್ಮೆಯಿಂದ ಹೇಳಿಕೊಳ್ತೀವಿ ಅದೆಲ್ಲಾ ಇಟ್ಟುಬಿಟ್ಟು ನಮ್ಮ ಸಮುದಾಯ ಸ್ವಚ್ಛತೆ ಇಲ್ಲ ಅಥ್ವಾ ಸರ್ಕಾರಿ ಕಚೇರಿಗಳಲ್ಲಿ ಅಲ್ಲಲ್ಲಿಯೇ ಕಸ ಇರುತ್ತೆ ಅಲ್ಲಲ್ಲಿಯೇ ಕೊಚ್ಚೆ ನೀರು ಹರಿತಾ ಇರುತ್ತೆ ಚರಂಡಿ ನೀರು ಹರಿತಾ ಇರುತ್ತೆ ಪ್ರಾಣಿ ಪಕ್ಷಿಗಳಿಗೆಲ್ಲ ತೊಂದರೆ ಕೊಟ್ಕೊಂಡು ಎಷ್ಟರ ಮಟ್ಟಿಗೆ ಸರಿ ಅಲ್ಲವಾ ಮತ್ತು ಈಗ ನೀವು ಎಷ್ಟೋಂದು ಸಲ ನೋಡ್ಬೋದು ಮಹಿಳೆಯರು ಮಹಿಳೆಯರು ಏನು ಅಂತ್ಹೇಳಿದ್ರೆ ನಾವೂ ಮಹಿಳೆಯರು ಒಂದುಕಡೆ ಅಭಿವೃದ್ಧಿಯಾಗ್ಬೇಕು ಮಹಿಳೆಯರು ನಮ್ಮ ಸಮಾಜಕ್ಕೆ ಪ್ರತಿ ಒಬ್ಬರು ಒಳ್ಳೆಯದೇ ಮಾಡ್ಕೊಂಡು ಹೋಗ್ತಾಯಿದಾರೆ ಆದರೆ ಅವರು ಬಳಸುವಂಥ ಒಂದು ಪ್ಯಾಡುಗಳಿವತ್ತು ಅದರಿಂದ ಇಡೀ ನಮ್ಮ ಮೈಸೂರು ಸುತ್ತಮುತ್ತ ಪರಿಸರ ಹಾಳಾಗ್ತಾಯಿದೆ ಮತ್ತು ಅದರ ಜೊತೆಗೆ ಎಷ್ಟೋಂದು ಮಹಿಳೆಯರು ಪ್ಯಾಡನ್ನ ಬಳಸ್ತಾರೆ ಅದನ್ನು ಹೊರ್ಗಡೆ ಎಸೆದ್ರೆ ಅಸಹ್ಯ ಕಾಣ್ಸುತ್ತೆ ಅಥ್ವಾ ಇನ್ನೇನೋ ಪ್ರಾಬ್ಲಮ್ ಅಂತ್ಹೇಳ್ಬಿಟ್ಟು ಅದನ್ನು ಟಾಯ್ಲೆಟ್ ಒಳಗಡೆ ಹಾಕ್ಬಿಡೋದು ಆಗ ಅದು ಡ್ರೈನೇಜು ಬ್ಲಾಕ್ ಆಗೋದು ಆಗ ಕಾರ್ಪೊರೇಷನ್ನಿಗೆ ಫೋನ್ ಮಾಡೋದು ನಗರ ಪಾಲಿಕೆಗೆ ಫೋನ್ ಮಾಡೋದು ಅವರು ಸಹ ನಮ್ಮ ಥರ ಮನುಷ್ಯರಲ್ವಾ ಇದೆಲ್ಲಾ ಒಂದು ಇನ್ನೇನು ಒಳ್ಳೆಯ ಒಳ್ಳೆಯ ಒಂದು ಹವ್ಯಾಸಗಳಲ್ಲಿ ಆಗುತ್ತೆ ಮಹಿಳೆಯರು ನಾವು ಸಮಾಜಕ್ಕೆ ಒಂದು ಉತ್ತಮವಾದ ಆ ಒಂದು ಅಂಶಗಳನ್ನು ಕೊಡಬೇಕೇ ಹೊರ್ತು ನಮ್ಮಿಂದ ಪರಿಸರ ಹಾಳಾಗೋದು ಅಥ್ವಾ ಸ್ವಚ್ಛವಾಗಿಲ್ಲದೇ ಇರೋದು ಇವತ್ತು ಪ್ಲಾಸ್ಟಿಕು ಅಷ್ಟೇ ಒಂದು ನ್ಯಾಪ್ಕಿನ್ನುಗಳು ಪ್ಯಾಡುಗಳು ಎಲ್ಲೆಂದರಲ್ಲಿ ಬಳಸೋದ್ರಿಂದ ಅದನ್ನ ಹಸು ಎಲ್ಲ ತಿಂದರೆ ಪ್ರಾಣಿ ತಿಂದರೆ ಅದಕ್ಕೆ ಕ್ಯಾನ್ಸರ್ ಬರುತ್ತೆ ಅಂತ ಮೆಡಿಕಲ್ಲಾಗಿ ಒಂದು ಪ್ರೂ ಆಗಿದೆ ಹಾಗಾಗಿ ನಾವು ಪ್ರತಿ ಒಂದು ಸ್ವಚ್ಛತೆ ಬಗ್ಗೆ ನಾವು ಗಮನ ಕೊಡೋಣ ನಾವು ಬಳ್ಸೋ ಪ್ಯಾಡುಗಳಿಂದ ಹಿಡ್ದು ಅದನ್ನು ನಾವು ಮನೆ ಒಳಗಡೆಯೇ ಒಂದು ಸುಟ್ಟಾಕುವಂಥದು ಅಥ್ವಾ ಒಂದು ಒಳ್ಳೆಯ ರೀತೀಲಿ ಅದನ್ನು ಸಾಲಿಡ್ ವೇಸ್ಟ್ ಮ್ಯಾನೇಜ್ಮೆಂಟು ಬರ್ತಾರಲ್ಲ ಕಾರ್ಪೊರೇಷನ್ ಅವ್ರಿಗೆ ನೀಡುವಂಥದು ಮತ್ತು ಹಸಿಕಸ ಒಣಕಸ ಸಪ್ರೇಟ್ ಮಾಡಿ ಕೊಡುವಂಥದು ಯಾಕೆಂದರೆ ನಗರ ಪಾಲಿಕೆಯವರು ಬರೋವ್ರು ಸಹ ಅವರು ಮನುಷ್ಯರು ನಾವೆಲ್ಲಾ ಒಂದೇ ಕಡೆ ತುಂಬುವಂಥದು ತುಂಬಿದಾಗ ಏನು ಏನು ಉಳಿದಿರೊ ಅನ್ನ ಸಾಂಬಾರು ತರಕಾರಿ ಸೊಪ್ಪುಗಳು ಅದು ಎಲ್ಲವೂ ಒಂದೇ ಕಡೆ ಪ್ಲಾಸ್ಟಿಕ್ಕಿದೆಲ್ಲ ಒಂದೇ ಕಡೆ ತುಂಬೋದು ಅವರು ಕಸದ ಲಾರಿಗೆ ತಗೊಂಡ್ಹೋಗೋದು ಅದನ್ನು ಅವ್ರು ಇನ್ನೆಲ್ಲೋ ಅವ್ರು ಎಲ್ಲಿಗೆ ತಗೊಂಡ್ಹೋಗ್ತಾರೆ ಕರ್ನಾಟಕ ಮೈಸೂರು ಬಿಟ್ಟಂತೂ ತಗೊಂಡ್ಹೋಗಿ ಹಾಕೋಕ್ಕಾಗಲ್ಲ ಅವ್ರು ಇನ್ನೆಲ್ಲೋ ಒಂದು ನಿರ್ಜನ ಪ್ರದೇಶದಲ್ಲೇ ಅಥ್ವಾ ಸುತ್ತಮುತ್ತ ಎಲ್ಲೋ ಸ್ವಲ್ಪ ದೂರ ಮನೆ ಇರೋ ಕಡೆ ತಗೊಂಡ್ಹೋಗಿ ಹಾಕ್ತಾರೆ ಅದನ್ನು ಸಪ್ರೇಟ್ ಮಾಡ್ತಾರೆ ಆದರೆ ಅಲ್ಲಿವರ್ಗುನೂ ಅದರಿಂದ ಎಷ್ಟು ಜನಕ್ಕೆ ತೊಂದರೆಯಾಗುತ್ತೆ ಆ ಸ್ಮೆಲ್ ತಗೋಳೋದ್ರಿಂದ ಮತ್ತು ಅಲ್ಲಿ ನೊಣಗಳು ಸೊಳ್ಳೆಗಳದ್ದೂ ಅದೆಲ್ಲ ಇರೋದರಿಂದ ನಮ್ಮ ಆರೋಗ್ಯಕ್ಕೆ ಹಾನಿಕಾರಕ ಹಾಗಾಗಿ ಮೈಸೂರಿನ ಒಂದು ಪ್ರತಿ ಒಬ್ಬರು ಪ್ರಜೆಗಳು ಏನು ಅಂತ್ಹೇಳಿದ್ರೆ ಒಂದು ನಾವೂ ಸ್ವಚ್ಛವಾಗಿರೋಣ ನಮ್ಮ ಮನೆ ಒಳಗಡೆಯೂ ಸ್ವಚ್ಛತೆಯ ಕಾಪಾಡೋಣ ಹೆಚ್ಚು ಮರಗಿಡಗಳನ್ನು ಬೆಳ್ಸೋಣ ಮತ್ತು ಸರ್ಕಾರದ್ದು ಏನೆಲ್ಲ ಕಟ್ಟಡಗಳಿದೆ ಏನೆಲ್ಲ ಸಾರ್ವಜನಿಕ ಆಸ್ತಿಗಳಿದೆ ಅದನ್ನ ಸ್ವಚ್ಛತೆಯಿಂದ ಕಾಪಾಡೋದು ನಮ್ಮೆಲ್ಲರ ಜವಾಬ್ದಾರಿ ಎಲ್ರಿಗೂ ನಮಸ್ಕಾರ